ನಾನು ಶಾಲೆಗೆ ಹೋಗುವಾಗ ನನಗೆ ಓಟ ಅಂದರೆ ತುಂಬಾ ಇಷ್ಟ ಆವಾಗ ಶೂ ಇರಲಿಲ್ಲ ಯಾವುದೇ ಒಂದು ಒಳ್ಳೆಯ ವಿನಿಪಾರ್ಮು ಸಹ ಇರಲಿಲ್ಲ ಆದರೂ ನಾವು ಶಾಲೆ ಕಲ್ತಿದ್ದೇವೆ ಆವಾಗ ನಮಗೆ ಯಾವ ಕಾಯಿಲೆನೂ ಇರಲಿಲ್ಲ ಎಲ್ಲಿ ಓಟ ಇದ್ದರೂ ಅಲ್ಲಿಗೆ ಹೋಗಿ ಆಡಿಕೊಂಡು ಬರ್ತೆದ್ದೆವು ನಾವು ಓಡಿಕೊಂಡು ಬರ್ತಿದ್ದೆವು ಇವಾಗ ನಮಗೆ ಅಂತಹ ಪರಿಸ್ಥಿತಿ ಬಂದಿದ್ದೇವೆ ಶೂ ಹಾಕುವುದು ಆವಾಗ ಶೂ ಹಾಕುವ ಕಾರಣನೇ ಇರಲಿಲ್ಲ ಮು ಮೆಟ್ಟು ಹಾಕೋದು ಇಲ್ಲ ಓಡುವಾಗ ಈಗ ಮ ಮಣ್ಣಿನ ಮುಂಚೆ ಮಣ್ಣಿನ ಮಡಿಕೇದು ಅನ್ನ ತಿಂತಾಯಿದ್ದೆವು ಆವಗ ಮಣ್ಣಿನ ಮಡಿಕೆ ನೀರು ಸ ಕುಡಿತಾ ಇದ್ದೆವು ಈಗ ನಾವು ಬೇರೆ ಪಾತ್ರೆಯಲ್ಲಿ ಮಾಡುದರಿಂದ ಆರೋಗ್ಯ ಕೆಡುವ ಸಾಧ್ಯತೆ ಇದೆ ಈಗ ಏನು ಮಾಡುದಂತ ಗೊತ್ತಾಗುದಿಲ್ಲ ಬಟ್ಟೆಯನ್ನು ಹಾಗೆನೇ ಹಳೆ ಬಟ್ಟೆಯನ್ನು ಧರಿಸಿದ್ದರೂ ಏನೂ ಆಗ್ತಿರಲಿಲ್ಲ ಈಗ ಹಳೆ ಬಟ್ಟೆ ಹಾಕಿದರೆ ಜನಗಳು ನಗಾಡ್ತಾರೆ ಈಗ ಏನು ಮಾಡುದು ಅದೇ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ಈಗಿನ ಪೇ ಇದೇ ಮಾಡಬೇಕಾಗ್ತದೆ ಮುಂದಿನ ಜೀವನನವೇ ನನಗೆ ಒಳ್ಳೆಯದು ಕಾಣ್ತದೆ